ನಮಸ್ಕಾರ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕಾದ್ರೆ ಮೊದಲಿಗೆ ನಾನು ಛಾಯಾಚಿತ್ರ ತೆಗೆಯುವಲ್ಲಿ ನಿಪುಣನಾಗಬೇಕು ಹೇಗಂದರೆ ನನಗೆ ಮೊದಲೇ ಹೇಳಿದ ಹಾಗೆ ನಿಪುಣನಾಗ್ಬೇಕು ಅಂತ ಹೇಳಿದರೆ ನಾನು ಕಲಿಕೆಯಿಂದ ಕಲಿಬೇಕಾಗುತ್ತೆ ಛಾಯಾಚಿತ್ರ ತೆಗೆವಲ್ಲಿ ನಾನು ಬಹಳಷ್ಟು ರೀತಿಯಲ್ಲಿ ನಾನು ಇದ್ರ ಬಗ್ಗೆ ಒಳಗಿರತಕ್ಕಂಥ ಮರ್ಮಗಳನ್ನು ಟೆಕ್ನಿಕಲನ್ನು ಭಾಳಷ್ಟು ರೀತಿನಲ್ಲಿ ಕಲಿಬೇಕಾಗುತ್ತೆ ಹಾಗಾಗಿ ಒಂದಷ್ಟು ಕಾರ್ಯೋಜ್ ಮುಖವಾಗಿ ನಾನು ಕಲಿಕೆ ನಂತರದಲ್ಲಿ ಈ ರಾಷ್ಟ್ರದ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನನ್ನ ನಿತ್ಯ ಜೀವನದಲ್ಲಿ ಛಾಯಾಚಿತ್ರ ತೆಗಿಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಿರುತ್ತೇನೆ ಹೊರಾಂಗಣ ಚಿತ್ರಗಳಲ್ಲಿ ಅದರಲ್ಲೂ ಸಹ ವನ್ಯ ಜೀವಿಗಳ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕಾದ್ರೆ ಅನೇಕ ರೀತಿಯಲ್ಲಿ ನಾನು ಪ್ರವಾಸ ಮಾಡಿ ನದಿ ತೀರಗಳಲ್ಲಿ ಕೆರೆ ಕುಂಟೆಗಳ ಭಾಗದಲ್ಲಿ ಒಂದಷ್ಟು ಕಾಡಿನ ಪ್ರದೇಶದ ಮಧ್ಯದಲ್ಲಿ ಒಂದಷ್ಟು ರೀತಿಯಲ್ಲಿ ನಾನು ಕಲಿಯುವಂಥದ್ದು ಆಗ್ತಾ ಇರತ್ತೆ ಅದರಿಂದ ಇದೊಂದಷ್ಟು ಮನೋಭಾವನೆಯಲ್ಲಿ ಮನಸ್ಸಿನ ಭಾವನೆಯ ರೂಪದಲ್ಲಿ ಒಂದಷ್ಟು ರೋಮಾಂಚನ ದೃಶ್ಯಗಳನ್ನು ತನಗೆ ತಾನೇ ಮೆಲುಕು ಹಾಕಿದಾಗ ಈ ರೀತಿಯ ಭಾವನೆಯ ಚಿತ್ರಗಳನ್ನು ನಾನು ಕಾಣುತ್ತೇನೆ ಎಂದು ಸ್ಪರ್ಶಿಸದಾಗ ತನ್ನ ಮನಸ್ಸಿನ ಅಂತರಾಳದಲ್ಲಿ ಬಾಳಷ್ಟು ವಿಜೃಂಭಣೆಯಿಂದ ಸ್ಪರ್ಶಿಸು ಸ್ಪರ್ಶಿಸುತ್ತದೆ ಹೀಗಾಗಿ ನಾನು ಒಂದಷ್ಟು ವ್ಯವಸ್ಥೆಗೊಳಿಸಿ ಕಾರ್ಯೋನ್ಮುಖವಾಗಿ ಕಲಿಕೆಯನ್ನು ಕಲಿತು ನಾನು ಮುಂದಕ್ಕೆ ಹೆಜ್ಜೆ ಹಾಕಿದಾಗ ಒಂದಷ್ಟು ಬೆಳಕಿನ ವೇಗದಲ್ಲಿ ಬರುವಂಥ ಛಾಯಾಚಿತ್ರಗಳು ಕಪ್ಪು ಮೋಡದ ಧಾಟಿಯಲ್ಲಿರ್ತಕ್ಕಂತಹ ಛಾಯಾಚಿತ್ರಗಳು ಹಾಗಾಗಿ ಮೋಡ ಕವಿದ ವಾತಾವರಣದಲ್ಲಿ ಒಂದಷ್ಟು ಛಾಯಾಚಿತ್ರಗಳು ಕಲಿಕೆಯಲ್ಲಿ ನಾನು ಸ್ವಲ್ಪ ಕಲಿಕೆಯನ್ನು ಕಲಿತ ಇರ್ತೇನೆ ಹಾಗಾಗಿ ಒಂದಷ್ಟು ಮನೋಭಾವನದಲ್ಲಿ ಕಲಿತ ನಂತರದಲ್ಲಿ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸುವ ಒಂದಷ್ಟು ವ್ಯವಸ್ಥೆಯನ್ನು ಗೊಳಿಸುತ್ತೇನೆ ಈ ರೀತಿಯಾದಂಥ ನಂತರದಲ್ಲಿ ನಾನು ಸ್ಪರ್ಧೆಗೆ ಖಚಿತನಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಚ್ಛೆಯಾಗಿ ನಾನು ಸ್ಪರ್ಧೆಯಾತ್ರಿಯಾಗಿ ಸೇರಿಕೊಂಡಿರ್ತೇನೆ ಹಾಗಾಗಿ ನಾನು ನನ್ನಲ್ಲೇ ಆದಂತಕ್ಕಂತಹ ಭಾವನೆಗಳಿರತಕ್ಕಂತ ತಾಳ್ಮೆ ಸಮಯ ಸಮಯ ತಕ್ಕಂಥ ಸ್ಥಳ ಸ್ಥಳದಂತಹ ಈ ಪ್ರತಿ ಒಂದು ಕ್ಷಣಗಳನ್ನು ನಾನು ನಿಯೋಜನೆ ಮಾಡಿಕೊಂಡು ಒಂದಷ್ಟು ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿ ನನ್ನ ನನ್ನನ್ನು ಯಶಸ್ವಿಗೊಳಿಸುತ್ತೇನೆ ಹೀಗಾಗಿ ಛಾಯಾಚಿತ್ರ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ನಂಬಿಕೆ ಸಹ ನನ್ನಲ್ಲಿದೆ ಇಲ್ಲವಾದರೆ ಇನ್ನೊಂದಷ್ಟು ನಂಬಿಕೆಯನ್ನು ವ್ಯವಸ್ಥೆಗೆ ತೆಗೆದುಕೊಂಡು ಇನ್ನೂ ಒಂದು ಅಂತರಾಳದ ಮಟ್ಟದಲ್ಲಿರತಕ್ಕಂಥ ವ್ಯವಸ್ಥೆಗೊಳಿಸಿ ನನಗೆ ಬಹಳಷ್ಟು ರೀತಿಯ ಸ್ಪೂರ್ತಿದಾಯತಕ್ಕಂಥ ವ್ಯವಸ್ಥೆಯನ್ನು ಈ ಛಾಯಾಚಿ ಚಿತ್ರ ಸ್ಪರ್ಧೆಯಲ್ಲಿ ವ್ಯವಸ್ಥೆಗೊಳಿಸುತ್ತದೆ ಇಂತಹ ಒಂದು ವ್ಯವಸ್ಯೆಯನ್ನು ನಾನು ಬಹಳಷ್ಟನ್ನ ನಂಬಿದ್ದೇನೆ ನಂಬಿಕೊಂಡು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಇಚ್ಛಾಶಕ್ತಿ ಮನೋಭಾವವನ್ನು ಸಹ ನಾನು ಪಡೆದುಕೊಂಡು ಬಂದಿರ್ತಾ ಇರ್ತೇನೆ ಈ ರೀತಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಂಬಿಕೆ ಸಹ ನಾನು ಇಟ್ಕೊಂಡಿರ್ತೇನೆ ಈ ರೀತಿಯಾದಂಥ ಪ್ರಾದೇಶಿಕವಾದಂಥ ವ್ಯವಸ್ಥೆಯಲ್ಲಿ ಛಾಯಾಚಿತ್ರ ಸ್ಪರ್ಧೆ ನನಗೆ ಒಪ್ಪಿಗೆ ಆಗಿರುತ್ತೆ ಮನಸ್ನ ಭಾವನೆಯನ್ನು ಸಹ ಕಂಡುಕೊಂಡು ಚಿತ್ರಗಳನ್ನು ವ್ಯವಸ್ಥೆಗೊಳಿಸಿ ಈ ಭಾವನೆ ಮೂಡುವಂಥ ಚಿತ್ರಗಳು ಈ ರಾಜ್ಯ ಅಂತಾರಾಷ್ಟ್ರ ಮಟ್ಟಕ್ಕೆ ವ್ಯವಸ್ಥೆಗೊಳಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೇನೆ ಹಾಗಾಗಿ ನನ್ನ ಭಾವನೆ ನನ್ನ ನಂಬಿಕೆ ಈ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೀನಿ ಹಾಗಾಗಿ ಒಂದು ವಿಷಯ ಒಂದು ಭಾವನೆಯನ್ನು ತೆಗೆದುಕೊಂಡು ವ್ಯವಸ್ಥೆಗೊಳಿಸಿ ಆ ಒಂದಷ್ಟು ಮಹತ್ತರವಾದಂಥ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕಂದ್ರೆ ಹಿರಿಯರ ಜೊತೆ ಸಹ ನಾನು ಒಂದಷ್ಟು ಸ್ಪರ್ಧೆಗೆ ಗೊಳಿಸ್ಬೇಕು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಅಂದರೂ ಸಹ ಅಂತರಾಳದಲ್ಲಿರತಕ್ಕಂಥ ಭಾ ವ್ಯವಸ್ಥೆಗೊಳಿಸಿದಂಥ ಒಂದು ರೋಮಾಂಚನ ನಂಬಿಕೆ ನನ್ನಲ್ಲಿ ಉದ್ಭವವಾಗತ್ತೆ ಹಂಗಾಗಿ ನಾನು ಸಣ್ಣ ವಯಸ್ಸಿನ ಒಂದು ಪ್ರತಿಭೆ ಆಗಿದ್ದು ದೊಡ್ಡ ವಯಸ್ಸಿನ ಮತ್ತು ಪ್ರತಿಭೆಗೆ ನಾನು ಒಂದು ಸವಾಲಾಗಿ ಸ್ವೀಕರಿಸಿದಾಗ ಆ ಛಾಯಾಚಿತ್ರ ಸ್ಪದ್ದಕ್ಕೆ ನಾನೊಂದು ನಂಬಿಕೆ ಅನ್ನೋದು ಇರ್ಲೇಬೇಕು ಹಾಗಾಗಿ ಒಂದಷ್ಟು ಪ್ರಾಮಾಣಿಕತೆಯನ್ನು ಉಳ್ಸ್ಕೊಳ್ತಿದೆ ಆ ಚಿತ್ರ ಸ್ಪರ್ಧೆಯಲ್ಲಿ ವ್ಯವಸ್ಥೆಗೊಳಿಸಿ ಅನೇಕ ರೀತಿಯ ಅನೇಕ ರೀತಿಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ನನ್ನದೇ ಆದ ತಕ್ಕಂಥ ರೋಮಾಂಚನ ಸದೃಶ್ಯಗಳನ್ನು ಆ ದೃಶ್ಯಗಳನ್ನು ಸರಿ ಬಡಿಯುತ್ತಾ ಕ್ಯಾಮ್ರಾದಿಂದ ಕ್ಲಿಕ್ಕಿಸಿ ಅನೇಕ ಸ್ಪರ್ಶತೆ ಉಳ್ಳಂತಹ ಛಾಯಾಚಿತ್ರಗಳನ್ನು ಮೆರಗುಗೊಳ್ಳುವಂತಹ ಸಾಮಾಜಿಕಕ್ಕೆ ಸಾಮಾಜಿಕ ಜಾಲತಾಣಕ್ಕೆ ನಾನು ಅದನ್ನು ವಿಸ್ತಾರ ಮಾಡ್ತೇನೆ ಇಂಥಾ ವಿಸ್ತಾರ ಮಾಡ್ತಕ್ಕಂತಹ ಅನೇಕ ಚಿತ್ರಗಳು ಒಂದಷ್ಟು ಸಾಮಾಜಿಕವಾಗಿ ಬಂದಾಗ ಸಮಾಜ ನನ್ನನ್ನು ಒಪ್ಪುಕೊಳ್ಳುವಂತಹ ಸ್ಥಿತಿಯನ್ನು ಸಹ ಕಾಣತ್ತೆ ಅದರ ಸ್ಪರ್ಶತೆಯಲ್ಲಿ ಇದೊಂದು ಮನೋಭಾವನೆ ವ್ಯವಸ್ಥೆಗೊಳಿಸಿ ಒಂದೊಂದು ರೀತಿಯಲ್ಲಿ ಒಂದೊಂದು ಚಪ್ಪಾಳೆಯ ಸ್ಪರ್ಶದ ರೀತಿಯಲ್ಲಿ ಒಂದೊಂದು ಭಾವನಾತ್ಮಕ ಸ್ಪರ್ಧೆಯಲ್ಲಿದ್ದಾಗ ಒಂದೊಂದು ರೀತಿಯಲ್ಲಿ ನನಗೆ ಅಚ್ಚುಮೆಚ್ಚಿನಂತಹ ಪ್ರಶಂಸೆಗಳು ಬರ್ತಿದ್ದಾಗ ಅದು ಕೇವಲ ಅದು ಪ್ರಶಂಸೆಗಳಲ್ಲ ಅದೊಂದು ನನಗೆ ಒಂದು ದೃಢವಾದ ಸಂಕಲ್ಪದ ಮುಂದಿನ ದಾರಿಯಲ್ಲಿ ನನಗೆ ಸಿಗುವಂತಹ ಒಂದು ವ್ಯವಸ್ಥೆ ಅನ್ನೋದು ನಂಬಿಕೆ ಇದ್ದೇ ಇದೆ ಹಾಗಾಗಿ ನಾನು ಬಹಳಷ್ಟು ರೀತಿಯಲ್ಲಿ ಒಂದಷ್ಟು ಹೆಜ್ಜೆ ಜೀವನದಲ್ಲಿ ಇಡ್ತಾ ಇಡ್ತಾ ಇಡ್ತಾ ಒಂದೊಂದು ಹೆಜ್ಜೆ ಅದು ನನಗೆ ಹಾದಿಯನ್ನು ಸುಗಮಗೊಳಿಸುವಂತಹ ಪ್ರಕ್ರಿಯೆನ ಸಹ ಕ್ರೋಢೀಕರಣಗೊಳಿಸುತ್ತೆ ಹಾಗಾಗಿ ಛಾಯಾಚಿತ್ರ ಸ್ಪರ್ಧೆ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿ ನನಗೆ ಈ ಸ್ಪರ್ಧೆ ಬಹಳಷ್ಟು ರೀತಿಯಲ್ಲಿ ಅಪೇಕ್ಷವಾದದ್ದು ಮುಂದಿನ ಜೀವನದಲ್ಲಿ ಸಹ ನನಗೆ ಇದೊಂದು ರೀತಿಯಲ್ಲಿ ವ್ಯವಸ್ಥೆ ಹಾಬಿಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನನ್ನ ನನ್ನದೇ ಆತಕ್ಕಂತಹ ಭಾವನೆಯಲ್ಲಿ ಉಳ್ಳ ಉಳ್ಳಂತಹ ಚಿತ್ರಗಳನ್ನು ಸೆರೆ ಬಡಿಯುವಲ್ಲಿ ನನ್ನದೇ ಆದ ತಕ್ಕಂಥ ವ್ಯವಸ್ಥೆ ಇರುತ್ತೆ ಇದರಲ್ಲಿ ಸಹ ಭಾಗವಹಿಸಿಸಕ್ಕ ಇರುತ್ತೆ ಸಮಾಜಕ್ಕೆ ಸ್ಪೂರ್ತಿಯಂತಹ ಅನೇಕರಿಗೆ ಪ್ರೇರಣೆದಾಯಕವಾಗಿ ಬಂದಿರತಕ್ಕಂತಹ ಛಾಯಾಚಿತ್ರಗಳು ವಿಜೃಂಭಣೆಗೊಳಿಸುತ್ತಾ ಸಾಮಾಜಕಕ್ಕೆ ಕೊಡಲಾಗುತ್ತದೆ ಧನ್ಯವಾದಗಳು